ನಾನು ಎರಡು ವರ್ಷಗಳ ಹಿಂದೆ ರೆಡ್ಮಿ ನೋಟ್ ಏಯ್ಟ್ ಎನ್ನೋ ಮೊಬೈಲ್ ತೆಗೆದ್ಕೊಂಡಿದ್ದೆ ಆ ಮೊಬೈಲಂತು ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬ ಸಂತೋಷವಿದೆ ನನ್ನ ಸ್ನೇಹಿತನ ಸಜೆಶನ್ ಮೇಲೆ ಆ ಮೊಬೈಲನ್ನು ತೆಗೆದ್ಕೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ ನಾನು ತೆಗೆದುಕೊಂಡಿದ್ದು ಆ ಮೊಬೈಲನ್ನು ಮೊದಮೊದಲು ನನಗೆ ಭಯ ಇತ್ತು ಈ ಆನ್ಲೈನ್ ಶಾಪಿಂಗ್ ಬಗ್ಗೆ ನಂಬಿಕೆಯೇ ಇರಲಿಲ್ಲ ಯಾಕೆ ಹೇಳಿದರೆ ಆನ್ಲೈನ್ ಶಾಪಿಂಗಲ್ಲಿ ತುಂಬಾನೇ ಫ್ರಾಡ್ ಆಗತ್ತೆ ಅಂತ ಕೇಳ್ಪಟ್ಟಿದ್ದೆ ಅದಲ್ಲದೆ ತುಂಬ ನ್ಯೂಸ್ ಕೂಡ ಓದಿದ್ದೆ ಅದರ ಬಗ್ಗೆ ಆದರೆ ಈಗ ನಾನು ನನ್ನ ಸ್ನೇಹಿತ ಹೇಳಿದ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಆ ಮೊಬೈಲನ್ನು ಆನ್ಲೈಲ್ಲೇ ತೆಗೆದುಕೊಂಡೆ ಆ ಮೊಬೈಲಂತೂ ನನಗೆ ತುಂಬಾನೇ ಇಷ್ಟ ಆಯಿತು ಆ ಮೊಬೈಲ್ನ ಬ್ಯಾಟ್ರಿಯಂತೂ ತುಂಬಾನೇ ಚೆನ್ನಾಗಿದೆ ಒಂದು ಸಲ ಚಾರ್ಜ್ ಮಾಡಿದರೆ ಒಂದು ಇಡೀ ದಿನ ಬೇಕಾದರೂ ಯೂಸ್ ಮಾಡ್ಬೋದು ಅದಲ್ಲದೆ ಫೋರ್ ಥೌಸಂಡ್ ಎಂಎಚ್ನ ಬ್ಯಾಟ್ರಿಯಿದ್ದು ನಮಗೆ ಒಂದ್ಸಲ ಚಾರ್ಜ್ ಮಾಡಿದರೆ ಏನೂ ಯೂಸ್ ಮಾಡಲ್ಲ ಅಂದರೂ ಒಂದು ಮೂರು ದಿವಸ ಇಲ್ಲದಿದ್ರೆ ನಾಲ್ಕು ದಿವಸ ಹಾಗೆ ಇರತ್ತೆ ಅದಲ್ಲದೆ ಅದರಲ್ಲಿ ಫೋರ್ ಜಿ ಬಿ ರ್ಯಾಮ್ ಕೂಡ ಇದೆ ಈ ರ್ಯಾಮ್ ಇರೋದ್ರಿಂದ ನಮಗೆ ಒಂದ್ಚೂರೂ ಹ್ಯಾಂಗ್ ಆಗಲ್ಲ ಅದಲ್ಲದೆ ಗೇಮ್ ಕೂಡ ಚೆನ್ನಾಗಿ ಆಟಾಡಬಹುದು ಅದಲ್ಲದೆ ಈ ಮೊಬೈಲನಲ್ಲಿ ಹದಿಮೂರು ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಇದೆ ಇದರಲ್ಲಿ ನಾನು ತುಂಬ ಸೆಲ್ಫಿಗಳನ್ನು ಕೂಡ ತೆಗೆದುಕೊಂಡೆ ಚೆನ್ನಾಗಿ ಫೋಟೋಸೆಲ್ಲ ಬಂದಿದೆ ನನ್ನ ಸ್ನೇಹಿತರಿಗೆ ಕೂಡ ತೋರಿಸಿದೆ ಅವರೂ ಚೆನ್ನಾಗಿ ಇದೆ ಅಂತ ಹೇಳಿ ಹೇಳಿದರು ಇದರಲ್ಲಿ ಒಳ್ಳೆಯ ರೀತಿಯ ಮೈಕ್ ಕೂಡ ಇದೆ ಈ ರೆಕಾರ್ಡಿಂಗ್ ಮಾಡೋ ಸಮಯದಲ್ಲೆಲ್ಲ ಒಳ್ಳೆಯ ರೀತಿಯಲ್ಲಿ ರೆಕಾರ್ಡ್ ಆಗತ್ತೆ ಬೇರೆ ಮೊಬೈಲ್ಗೆ ಕಂಪೇರ್ ಮಾಡಿದರೆ ಈ ಮೊಬೈಲ್ ಅಂತೂ ನನಗೆ ತುಂಬ ಚೆನ್ನಾಗಿದೆ ಅನಿಸುತ್ತೆ ನಾನು ಕೂಡ ನನ್ನ ಸ್ನೇಹಿತನಿಗೆ ಇದೇ ಮೊಬೈಲನ್ನು ತೆಗೆದುಕೋ ಅಂತ ಹೇಳಿ ಸಜೇಶನ್ ಮಾಡ್ತೀನಿ